ಹಲೋ ಮೇಡಮ್ ಇದು ನಮಸ್ತೆ ಇದು ಹೋಟೆಲ್ ಮಯೂರ ಅಲ್ಲವ ಹಾಂ ಅದೇ ಮೇಡಮ್ ಅಂದ್ರೆ ನಿಮ್ಮ ಹೋಟೆಲಲ್ಲಿ ಏನು ಮೇಡಮ್ ಐಟಮ್ಸ್ ಸ್ಪೆಷಲ್ ಇದೆ ಆಂ ಹಾಂ ಹೌದು ಅದು ಬೇರೆ ಹಾಂ ಹಾಂ ಹಾಂ ಸ್ಪೆಷಲಾಗಿರ್ತಾವ ಹಾಂ ಹಾಂ ಅದು ಕ್ವಾಂಟಿಟಿಯೆಲ್ಲ ಹೇಗೆ ಬರುತ್ತೆ ಮೇಡಮ್ ಕ್ವಾಂಟಿಟಿ ಎಲ್ಲ ಸೈಜ್ ಹೇಗಿರುತ್ತೆ ಹ್ಞೂ ಹ್ಞೂ ಹೌದಾ ಹಾಂ ಹಾಂ ಹಾಂ ಅಂದರೆ ಹೇಗೆ ಪ್ರಿಪೇರ್ ಮಾಡ್ತೀರಿ ಅದನ್ನು ಅಂದ್ರೆ ಈಗ ನಾರ್ಮಲಾಗಿ ಎಲ್ಲ ರೀ ಬಟಾಟೆ ಎಲ್ಲ ಹಾಕಿ ಸ್ಲೈಸೆಲ್ಲ ಮಾಡಿ ಆ ಥರ ಸ್ಮಾಶ್ ಮಾಡಿ ಹಾಕ್ತಾರಲ್ಲವ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಮಸಾಲೆ ಚಟ್ನಿ ಟೈಪ್ ಹಾಂ ಹಾಂ ಅಂದ್ರೆ ಅದು ಅಂದರೆ ಇದು ಹೇಗೆ ಮೇಡಮ್ ಅದು ಅದರದ್ದು ನೋಡಲಿಕ್ಕೆ ಹೇಗಿರುತ್ತೆ ಅದು ಕೆಲವು ಕಡೇಲ್ಲಿ ಈಗ ರೌಂಡಾಗಿ ಮಡ್ಚಿಟ್ಟು ಮಸಾಲೆ ದೋಸೆ ಅಂತ ಮಾಡ್ತಾರೆ ಕೆಲವೊಂದು ಅದ್ರಲ್ಲಿ ಒಂದು ಇದು ಕೋನ್ ಶೇಪಲ್ಲಿ ಒಂದು ಮಸಾಲೆ ದೋಸೆ ಅಂತ ಮಾಡ್ತಾರೆ ಕೆಲವು ಟೈಪನ್ನು ಹಾಂ ಹಾಂ ತುಂಬಿರುತ್ತೆ ಆಂ ಹಾಂ ಹಾಂ ಹಾಂ ಅದೆ ಕೆಲವರು ರೆಫರ್ ಮಾಡಿದ್ದರು ಹೀಗೀಗೆ ಹೋಟೆಲಲ್ಲಿ ಮೈಸೂರು ಮಸಾಲೆ ದೋಸೆ ಫೇಮಸ್ ಇದೆ ಅಂತ ಹೇಳಿಕೊಂಡು ಹಾಗೆ ನಮ್ದೊಂದು ಪಾರ್ಟಿಯಿದೆ ಗೆಟ್ ಟುಗೆದರ್ ಹಾಗೊಂದು ಆರ್ಡ್ರು ಮಾಡುವ ಅಂತೇಳಿಬಿಟ್ಟು ಕಾಲ್ ಮಾಡಿದ್ದೀವಿ ಹೇಗೆ ಇದು ಹೇಳಿಕೊಂಡು ಒಂದು ಅದೇ ಮೇಡಮ್ ಅದು ಹೇಗೆ ಅದು ಪ್ರೈಸ್ ಹೇಗೆ ಹಾಕ್ತೀರಿ ಒಂದು ಮಸಾಲೆ ದೋಸಕ್ಕೆ ಹಾಂ ಹಾಂ ಹಾಂ ಹಾಗೆ ಅದೇ ನಮ್ಗೊಂದು ಫಿಫ್ಟೀವರೆಗೆ ಮಸಾಲೆ ದೋಸೆ ಇದು ಬೇಕಾಗುತ್ತೆ ಮೇಡಮ್ ಹಾಂ ಹಾಂ ಹಾಂ ಸಾಂಬಾರು ಅದಕ್ಕೆ ಅಂತ ಕಾಂಪ್ಲಿಮೆಂಟ್ರಿ ಏನು ಸಾಂಬಾರಿದೆ ಸಾಂಬಾರು ಚಟ್ನಿ ಯಾವ ಟೈಪಲ್ಲಿ ಮಾಡ್ತೀರಿ ಆಂ ಹಾಂ ಹಾಂ ಹಾಂ ಹಾಂ ಓಹ್ ಹೌದಾ ಅಷ್ಟು ಫೇಮಸ್ ಇದೆಯಾ ಹಾಗೀಗೆ ಮತ್ತು ಅದಕ್ಕೆ ಮೇಡಮ್ ಜ್ಯುಸು ಏನಾದರು ಎ ಯಾವ ಟೈಪ್ ಜ್ಯುಸು ಇದು ಜ್ಯುಸಿದೆ ಹೌದಾ ಓಕೆ ನಮಗೆ ಹಾಗಾದರೆ ಒಂದು ಫಿಫ್ಟಿ ಮಸಾಲೆ ದೋಸೆ ಆನಂತರ ಒಂದು ಫಿಫ್ಟೀ ಇದು ಚಿಕ್ಕು ಮಿಲ್ಕ್ಶೇಕ್ ಇದೆಯ ಅದೊಂದು ಮಾಡಿ ಮೇಡಮ್ ಹಾಂ ಅದೊಂದು ಮಾಡಿ ಒಂದು ಪಾರ್ಸಲ್ ಒಂದು ನಾಳೆ ಡೇಟಿಗೆ ಬೇಕಿತ್ತು ಸಂಜೆಗೆ ಒಂದು ರೆಡಿ ರೆಡಿ ಮಾಡಿ ಹಾಂ ನಾವು ಬಂದು ಕಲೆಕ್ಟ್ ಮಾಡ್ತೀವಿ ಹಾಂ ಓಕೆ ಓಕೆ ಹಾಂ ಹಾಂ ಓಕೆ ವೆಲ್ ಹಾಂ ಹಾಂ